ಇವಾಗ ಹಳೇ ಕಾಲ ಅಂತ ಬಂದರೆ ಹಳೇ ಕಾಲದಲ್ಲಿ ಜನ ಏನು ಮಾಡ್ತಿದ್ದರು ಅಂದರೆ ದುಡ್ಡು ಒಂದು ರೂಪಾಯ್ಗು ತುಂಬ ಕಷ್ಟ ಪಡ್ತಾ ಇದ್ದರು ಆಮೇಲೆ ಒಂದು ರೂಪಾಯಿ ದುಡಿಯೋಕ್ಕೂ ಅದನ್ನ ಕೂ ಒಂದು ರೂಪಾಯಿ ಕೂ ದುಡ್ದಿದ್ದ ಒಂದು ರೂಪಾಯಿನ ಎಲ್ಲಿ ಕ ಇಲ್ಲಿ ಖರ್ಚು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದರು ಆಮೇಲೆ ಒಂದು ರೂಪಾಯಿನ ಕೊಡಕ್ಕು ಅವರು ಹಿಂದೆ ಮುಂದೆ ನೋಡ್ತಿದ್ದರು ಅಷ್ಟು ಬೆಲೆ ಇತ್ತು ದುಡ್ಡಿಗೆ ಈಗಿನ ಕಾಲ್ದಲ್ಲಿ ಏನಪ್ಪ ಮಾಡ್ತಾ ಇದ್ದಾರೆ ಅಂದರೆ ದುಡ್ಡು ಏನೇ ಒಂದು ಮಾಡ್ಬೇಕಂದ್ರೂ ದುಡ್ಡು ಬೇಕು ಅವ್ರಿಗೆ ಎಲ್ಲೇ ಒಂದು ಪಾರ್ಟಿ ಆಗಲಿ ಏನೇ ಒಂದು ಮಾಡ್ಲಿಕ್ಕೆ ದುಡ್ಡು ಬೇಕು ಅವರು ಕೆಲಸ ಮಾಡ್ತಾರೋ ಇಲ್ಲವೋ ಅದು ಏನು ಅದು ಅದು ಅದು ಸೆಕೆಂಡ್ರಿ ಅವ್ರ್ಗೆ ದುಡ್ಡು ಬೇಕು ಅವ್ರು ದುಡಿ ದುಡಿಯದೇ ಇದ್ದರೂ ಅಷ್ಟೇ ಏನೇ ಆದರೂ ಅಷ್ಟೇ ಅವ್ರು ದುಡ್ಡು ಮಾ ದುಡ್ಡನ್ನಾ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡ್ಕೋಬೇಕು ಎಂಜಾಯ್ ಮಾಡಬೇಕು ಅವ್ರ ಲೈಫಲ್ಲಿ ಎಂಜಾಯ್ ಅಷ್ಟೇ ಮುಖ್ಯ ಆಗೈತೆ ಆ ದುಡ್ಡು ಬೆಲೆ ಅವ್ರ್ಗೆ ಗೊತ್ತಿಲ್ಲ ಆದರೆ ಮಧ್ಯಮ ವರ್ಗದವರು ಅಂದರೆ ನಾವು ಅವ್ರ ಮಧ್ಯದಲ್ಲಿ ಸಿಕಾಕ್ಕೊಂಡಿರೋ ನಾವುಗಳು ದುಡ್ಡನ್ನ ಆ ಕಡೆ ಜಾಸ್ತಿ ಜಿಗ್ಣುತನಾನೂ ಮಾಡೋಕ್ಕಾಗಲ್ಲ ಈ ಕಡೆ ಜಾಸ್ತಿ ಖರ್ಚೂ ಮಾಡೋಕ್ಕಾಗಲ್ಲ ಮೀನ್ಸ್ ಇವಾಗ ಹಳೇ ಕಾಲ್ದವ್ರ ಥರ ದುಡ್ಡನ್ನ ದುಡ್ಡನ್ನ ಯೂಸ್ ಮಾಡದೇ ಇಡೋಕ್ಕೂ ಆಗೋಲ್ಲ ಈ ಕಡೆ ದುಡ್ಡನ್ನ ಹೆಂಗ್ ಬೇಕೋ ಹಂಗ್ ಖರ್ಚು ಮಾಡೋಕ್ಕೂ ಆಗೋಲ್ಲ ದುಡ್ಡನ್ನ ಯೂಸ್ ಮಾಡದೇ ಇದ್ದರೂ ಇದ್ದರೆ ಈಗಿನ ಜನ್ರೇಷನ್ಗೆ ದುಡ್ಡು ಯೂ ತೆಗೀದೇ ಇದ್ದರೆ ನಾವು ಬದ್ಕೋಕ್ಕೇ ಆಗೋಲ್ಲ ಆಗಿನ ಕಾಲ್ದಲ್ಲಿ ಒಂದು ಸಪ್ಪೋಸ್ ಅದೇನೋ ಕಿತ್ಕೊಂಡು ತಿನ್ಕೋಬಿಡ್ಬೋದಿತ್ತು ಕಿತ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಕೋಬೋದಿತ್ತು ಇವಾಗ ಒಂದು ಸಪ್ಪೋಸ್ ಅದೇ ಎಲ್ಲಿ ಎಲ್ಲಿ ಸಿಗುತ್ತೆ ಎಲ್ಲ ಹಳ್ಳಿಯೆಲ್ಲ ಮುಚ್ಕೊಂಡು ಮುಚ್ಕೊಂಡು ಬ ರೈತರೆಲ್ಲ ಬಂದು ಸಿಟಿಗೆ ಸೇರ್ಕೋತ್ತಿದ್ದಾರೆ ಈ ಅಂದ ಮೇಲೆ ನಾವು ಎಲ್ಲಿ ದುಡ್ಡನ್ನ ಕೂಡಿಟ್ಟು ಹಳ್ಳಿಗ್ ಹೋಗ್ ಸೊಪ್ಪು ಹುಡ್ಕೋದು ಅದಕ್ಕೆ ದುಡ್ದು ಯೂಸೇ ಮಾಡಬೇಕು ಹಂಗಂತ ಅಷ್ಟೊಂದು ಹೆಚ್ಚಾಗಿ ಈಗಿನ ಕಾಲ್ದವ್ರ ಥರ ಎಂಜಾಯ್ಮೆಂಟ್ ಮಾಡೋದಕ್ಕೆಲ್ಲ ದುಡ್ಡು ಯೂಸ್ ಮಾಡೋಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ಮಿತೀಲ್ಲಿ ದುಡ್ಡು ಯೂಸ್ ಮಾಡ್ತಾ ಇದ್ದೇವೆ ಹೀಗೆ ಆಗಿನ ಕಾಲಕ್ಕೂ ಈಗಿನ ಕಾಲದಕ್ಕೂ ನಮ್ಗೂ ಇರೋ ವ್ಯತ್ಯಾಸ